ಶಾಲೆಯ ಶಿಕ್ಷಣ ಪೂರ್ಣಗೊಂಡ ಬಳಿಕ ಎಲ್ಲ ಮಕ್ಕಳೂ ಉನ್ನತ ಶಿಕ್ಷಣ ಪಡೆಯುತ್ತ ಪಡೆಯುತ್ತಾರೆ ಕೆಲವರು ಕುಟುಂಬದ ವ್ಯವ್ಹಾರವನ್ನೂ ನೋಡಿಕೊಳ್ಳುತ್ತಾರೆ ಕೆಲವರು ಸುತ್ತಮುತ್ತ ಇರುವ ಉದ್ಯೋಗಕ್ಕೂ ಹೋಗುತ್ತಾರೆ ಶಿಕ್ಷಣ ಮುಗಿದವರು ಈಗ ಎಲ್ಲರ ಮಕ್ಕಳೂ ಉನ್ನತ ಶಿಕ್ಷಣ ಪಡೆಯುವ ಮಕ್ಕಳು ಯಾರೆಂದರೆ ಅವರಿಗೆ ಒಂದು ಓದು ಓದೋ ಬಗ್ಗೆ ತುಂಬ ಆಸಕ್ತಿ ಇರುತ್ತೆ ಅವರಿಗೆ ಒಂದು ಡಿಗರಿ ಆದಮೇಲೆ ಸ್ವಲ್ಪ ಮಾಸ್ಟರ್ ಡಿಗ್ರಿ ಮಾಡಬೇಕು ಅನ್ನೋದು ಕೆಲವರಿಗೆ ಇರುತ್ತೆ ಕೆಲವರಿಗೆ ಪಿ ಎಚ್ ಡಿ ಮಾಡಬೇಕು ಅನ್ನೋದು ಇರುತ್ತೆ ಇಂಜಿನಿಯರ್ ಮಾಡಿದೋರಿಗೆ ಎಮ್ ಟೆಕ್ ಮಾಡಬೇಕು ಅನ್ನೋದು ಇರುತ್ತೆ ಡಾಕ್ಟರ್ ಆದವ್ರಿಗೆ ಎಮ್ ಡಿ ಆಗ್ಬೇಕು ಅನ್ನೋದು ಇರುತ್ತೆ ಅಂದರೆ ಅವರಿಗೆ ಶಿಕ್ಷಣದ ಬಗ್ಗೆ ಸ್ವಲ್ಪ ಜಾಸ್ತಿ ಒಲವಿರೋದರಿಂದ ಅವ್ರಿಗ್ ಜಾಸ್ತಿ ಓದಬೇಕು ಓದಿ ಒಂದು ಗುಣಮಟ್ಟ ಉದ್ಯೋಗಕ್ಕೆ ಸೇರಬೇಕು ಅನ್ನೋದು ಅಥವಾ ಸ್ವಂತ ಉದ್ಯೋಗ ಮಾಡುವುದು ಇರುತ್ತೆ ಆ ಥರ ಮಕ್ಕಳು ಕೆಲವ್ರಿರೋ ಗುಂಪುಗಳಿಗೆ ಸೇರುತ್ತಾರೆ ಹಾಗೇ ಕೆಲವರಿಗೆ ಸ್ವಲ್ಪ ಓದೋ ಬಗ್ಗೆ ಅಷ್ಟು ಆಸಕ್ತಿ ಇರೋಲ್ಲ ಆದರೆ ಅವ್ರು ಡಿಗರಿ ಅವರಿಗೆ ಬೇಕಾದ ಒಂದು ಸಾಮಾಜಿಕ ವ್ಯವ್ಹಾರಗಳಿಗೆ ಬೇಕಾದಂಥ ಓದು ಬರಹಗಳು ಎಲ್ಲ ಮುಗಿಸಿಕೊಂಡು ತನ್ನ ತಮ್ಮ ಕುಟುಂಬದ ವ್ಯವ್ಹಾರಗಳು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ ಕೆಲವ್ರದ್ದು ಚಿಕ್ಕ ಪ್ರಮಾಣದಲ್ಲಿ ಇರುತ್ತೆ ಅವರವ್ರ ಅನುಕೂಲ ತಕ್ಕಂಗೆ ಅವರು ಏನು ಮಾಡುತ್ತಾರೆ ಅವರವ್ರ ವ್ಯವ್ಹಾರಕ್ಕೂ ಹೋಗುತ್ತಾರೆ ಅದರಲ್ಲೂ ಏನೂ ಭಾಳ ಏನು ತಪ್ಪೇನಿಲ್ಲ ಯಾಕೆಂದರೆ ಅವರ ಕುಟುಂಬದ ವ್ಯವ್ಹಾರ ಮೊದಲಿಂದನೂ ಭಾಳ ದೊಡ್ಡದಾಗಿರುತ್ತೆ ಅದರ ಮಧ್ಯದಲ್ಲಿ ಒಂದು ಬೇರೆಯವ್ರಿಗೆ ವಹಿಸಿಕೊಡುವುದು ಕಷ್ಟ ಅದಕ್ಕೋಸ್ಕರ ಅವ್ರು ಏನ್ಮಾಡ್ತಾರೆ ಅವರ ಮಕ್ಕಳೇ ಅವರು ಮುಂದುವರಿಸಲಿ ಅಂತ ಹೇಳಿ ಅವರ ಮಕ್ಕಳಿಗೆ ಆ ವ್ಯವ್ಹಾರವನ್ನು ಮುಂದುವರೆಸೋದ್ಕೋಸ್ಕರ ಇದು ಮಾಡುತ್ತಾರೆ ಆಮೇಲೆ ಕೆಲವರು ಸುತ್ತಮುತ್ತ ಇರುವ ಉದ್ಯೋಗಕ್ಕೂ ಹೋಗುತ್ತಾರೆ ಕೆಲವರು ಸುತ್ತಮುತ್ತದಿಂದ ಅವರಿಗೆ ದೂರ ಹೋಗಿ ವ್ಯವ್ಹಾರ ಮಾಡುವುದು ಕಷ್ಟ ಬೇರೆ ಊರಿನಲ್ಲಿ ಹೋಗಿ ಇರುವುದು ಕಷ್ಟ ಅಲ್ಲಿ ಯಾವ್ದಾದ್ರು ಒಂದು ಉದ್ಯೋಗ ನೋಡುವುದು ಕಷ್ಟ ಆದ್ದರಿಂದ ಅವ್ರು ಏನು ಮಾಡ್ತಾರೆ ಇಲ್ಲೇ ಅವ್ರ ಅಪ್ಪ ಅಮ್ಮ ಒಬ್ಬರೇ ಇರುತ್ತಾರೆ ಬೇರೆ ಯಾರೂ ನೋಡಿಕೊಳ್ಳೋಕ್ಕೆ ಯಾರೂ ಇರುವುದಿಲ್ಲ ಅದೊಂದು ಕಾರಣದಿಂದ ಅವರು ಈ ಸುತ್ತಮುತ್ತಲಿನಲ್ಲೇ ಯಾವ್ದಾರೂ ಒಂದು ಉದ್ಯೋಗ ನೋಡಿ ಇಲ್ಲೇ ಇದ್ದುಕೊಂಡು ಒಂದು ಉದ್ಯೋಗ ಮಾಡಬಹುದು ಅಂತ ಹೇಳಿ ದಿನನಿತ್ಯ ಆಗು ಹೋಗೋ ಉಪಯೋಗಗಳನ್ನು ಬಗೆಹರಿಸಿಕೊಂಡು ತಮ್ಮ ಮಕ್ಕಳ ಅಪ್ಪ ಅಮ್ಮ ಸಹೋದರರು ಯಾರಾರದ್ದು ಅವರ ಮೇಲೆ ಅವಲಂಬಿಸ್ಕೊಂಡಿದ್ದಾಗ ಅವರಿಗೆ ನೋಡಿಕೊಂಡು ಅವರಿಗೆ ನೋಡಿಕೊಂಡು ಇಲ್ಲಿ ಹತ್ತಿರದ ವ್ಯವ್ಹಾರಗಳನ್ನೇ ಮಾಡಿಕೊಂಡು ಇರುತ್ತಾರೆ ಹಾಗೆ ಈ ಮೂರೂ ಥರದ ಕೊಟ್ಟಿರೋ ಹಾಗೆ ಯಾವ್ದ್ರಲ್ಲೂ ಏನೂ ತಪ್ಪೇನಿಲ್ಲ ಅದು ಅವ್ರಿಗ್ ತಕ್ಕಂಗೆ ಅನುಕೂಲಕ್ಕೆ ತಕ್ಕಂಗೆ ಅವರು ಆ ಥರದ್ದು ಉದ್ಯೋಗ ಶಿಕ್ಷಣ ನೋಡಿಕೊಂಡು ಇರುತ್ತಾರೆ